ನಮ್ಮ ವಿಜಯನಗರ ಜಿಲ್ಲೆ ಅಂತ ಬಂದರೆ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಹಂಪಿ ಭಾಳ ಫೆ ಹೆಸರುವಾಸಿಯಾದ ಸ್ಥಳ ವಿಜಯನಗರ ಜಿಲ್ಲೆಯಲ್ಲಿ ಹಂಪಿ ಅಂತ ಬಂದರೆ ಆಗ ವಿರೂಪಾಕ್ಷ ದೇವಸ್ಥಾನ ಅಂತೇಳಿ ಐತಿ ಅದು ನಮಗೆ ಭಾಳ ವಿಶೇಷ ವಿರೂಪಾಕ್ಷೇಶ್ವರ ಅಂತ ದೇವರು ನಮಗೆ ಭಾಳ ವಿಶೇಷ ಅಲ್ಲಿನ ಜನ ಅಲ್ಲಿ ಹಂಪಿ ಅಂತ ಬಂದಾಗ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶದವರು ಬರ್ತಾರೆ ಅಲ್ಲಿ ಅಲ್ಲಿನ ಶಿಲ್ಪಗಳನು ನೋಡಿ ಫೋಟೋ ತಕ್ಕೊಂತಾರೆ ಆಮೇಲೆ ಎಲ್ಲ ಅದು ಅದರ ಬಗ್ಗೆ ತಿಳ್ಕೋಂತಾರೆ ಎಲ್ಲ ದೇವರದು ಬಗ್ಗೆ ತಿಳ್ಕೊಂಡು ಮಾ ಅದರ ಮಾಹಿತಿ ತಿಳ್ಕೊಂತಾರೆ ಆಮೇಲೆ ಹಂಪಿಯಂತ ಬಂದಾಗ ಹೊರ ದೇಶದವರು ಜಾಸ್ತಿ ಬರ್ತಾರೆ ನಮ್ಮೂರಿಗೆ ಹಂಪಿಗೆ ಹೊರ ದೇಶದವರೇ ಬಂದು ಅಲ್ಲೆಲ್ಲ ಮಾಹಿತಿ ತಿಳ್ಕೊಂಡು ಮತ್ತು ಫೋಟೋಗಳು ತಕ್ಕೊಂತಾರೆ ಮತ್ತು ಊಟ ಅಲ್ಲಿ ನಮ್ಮ ನಮ್ಮ ದೇಶದ್ದು ಊಟ ರುಚಿ ನೋಡ್ತಾರೆ ಟೆಸ್ಟು ಹೆಂಗೆ ನಮ್ಮ ದೇಶದಾಗ ಬೇರೆ ಇಲ್ಲಿ ಬೇರೆ ಐತಂತಂದೇಳಿ ಊಟ ಮಾಡ್ತಾರೆ ಮತ್ತು ಊಟ ಮಾಡ್ತಾರೆ ಮತ್ತು ನಮ್ಮ ಸುತ್ತ ಹಳ್ಳಿ ಜನರು ಹೋದಾಗ ನಮ್ಮ ಮಕ್ಕಳ ಜೊತೆಗಾಗಲಿ ನಮ್ಮ ಜೊತೆಗಾಗಲಿ ಅವರು ಫೋಟೋ ತೆಗೆಸ್ಕೊಂತರ ಅವರು ಖುಷಿಲಿಂದ ಮತ್ತು ನಮ್ಮ ಮಕ್ಳು ಚೆನ್ನಾಗಿ ತೆಗೆಸ್ಕೊಂತರ ಖುಷಿಲಿಂದ ತೆಗೆಸ್ಕೊಂತರ ಮತ್ತು ನಮಗ್ ಒಂಥರ ವಿಶೇಷ ಹಂಪಿ ಅಂದರೆ ವಿಶೇಷ ನಮಗೆ ಮತ್ತು ವರ್ಷಕ್ಕೆ ಒಂದ್ಸರಿ ಹಂಪಿ ಉತ್ಸವ ಅಂತ ಆಗ್ತತೆ ಮೂರು ದಿನ ಆಗ್ತತೆ ಹಂಪಿ ಉತ್ಸವ ಅಂತೇಳಿ ಅದರಲ್ಲಿ ಬೇರೆ ಬೇರೆ ದೇಶದಿಂದ ಜನ ವಸ್ತುಪ್ರದರ್ಶನ ಮಾಡ್ತಾರೆ ಮತ್ತು ಭರತನಾಟ್ಯ ಮಾಡ್ಥಾರೆ ಆಮೇಲೆ ಕೈ ಕೈ ತಯಾರಿಕೆ ಮಾಡಿರೋವಂಥ ಪುಡಿ ಆಗ ಅಡಿಗೆ ಪುಡಿ ಆಗಲಿ ಮತ್ತು ಸಹ ವಸ್ತುಗಳಾಗಲಿ ಸಾಮಾನುಗಳಾಗಲಿ ಬಟ್ಟೆಗಳು ಮತ್ತು ಊದಿನಕಡ್ಡಿ ಆಮೇಲೆ ತರಕಾರಿ ಕಟ್ ಮಾಡೋವು ಮತ್ತು ನಾನಾಥರ ಹಪ್ಳಾ ಹೆಣ್ಣು ಮಕ್ಕಳು ಮನೆಗೆ ತಯಾರು ಮಾಡಿರ್ತಾರಲ್ಲ ಅಂಥ ಹಪ್ಳಾಗಳು ಎಲ್ಲವು ಹಂಪಿ ಉತ್ಸವದಾಗೆ ತಯಾರು ಮಾಡೋ ಮಾಡೋವುನೆಲ್ಲ ಮಾರಾಟ ಮಾಡ್ತಾರೆ ಹಂಪಿ ಉತ್ಸವದಲ್ಲಿ ನಾವು ನೋಡೋಕ್ ಹೋಗಿರೊವ್ರ್ ಎಲ್ಲರು ನಮಗೆ ಇಷ್ಟವಾದ್ದು ಏನು ಎಷ್ಟು ಇರ್ತತೆ ಅದು ನೋಡಿ ತಗೊಂಡ್ ಬರ್ತೀವಿ ಹಂಪಿ ಉತ್ಸವಾದಯೇ ಮತ್ತು ಹಂಪಿ ಉತ್ಸವದಲ್ಲಿ ಡಿಸೈನ್ ಡಿಸೈನ್ ಆಗಿ ಲೈಟ್ಗಳೆಲ್ಲ ಹಾಕೀರ್ತರ ಚೆನ್ನಾಗಿ ಮತ್ತು ಮೂರು ದಿನ ನೋಡಿಬರ್ತಾರೆ ಎಲ್ಲ ದೇಶದವರು ಬರ್ತಾರೆ ಮತ್ತು ನಮ್ಮ ಊರಿನಿಂದ ನಮ್ಮ ವಿಜಯನಗರ ಜಿಲ್ಲೆಯಿಂದ ಉಚಿತ ಬಸ್ಸು ಪ್ರಯಾಣ ಬಿಟ್ಟಿರ್ತಾರೆ ಬಡ ಜನರು ಹೋಗಿ ನೋಡ್ಬೋದು ಇದ್ದಂಥೋರು ಹೋಗಿ ನೋಡ್ಬೋದು ಎಲ್ಲರಿಗು ನೋಡೋಕೆ ನಮಗೆ ಅನುಕೂಲ ಮಾಡಿಕೊಟ್ಟತೆ ಗೋರ್ಮೆಂಟ್ ಆಮೇಲೆ ನಮ್ಮ ವಿಜಯನಗರ ಜಿಲ್ಲೆ ಅಂತ ಬಂದಾಗ ಹೊಸಪೇಟೆಯಲ್ಲಿ ವರ್ಷಕ್ಕೆ ಒಂದ್ಸರಿ ಜಮ್ನಾತ ದೇವಸ್ಥಾನ ಒಂದು ತೇರು ಆಗ್ತದೆ ಆಮೇಲೆ ಒಡುಕರಾಯ ದೇವರು ಅಂತಂದೇಳಿ ದೇವಸ್ಥಾನ ಐತಿ ಅಲ್ಲಿ ಒಂದು ತೇರು ಆಗ್ತದೆ ಆಮೇಲೆ ಅವೆರಡು ತೇರು ಹೊಸಪೇಟೆಯಲ್ಲಿ ಚೆನ್ನಾಗಿ ಮಾಡ್ತೀವಿ ನಾವು ಹೊಸಪೇಟೆ ಅಂತ ವಿಜಯನಗರ ಜಿಲ್ಲೆ ಅಂತ ಬಂದಾಗ ಅವೆರಡು ಸಂಭ್ರಮದಿಂದ ಹೊಸಪೇಟೆಯಲ್ಲಿ ಜನ ಎಲ್ಲ ಎಷ್ಟು ಜನ ಇದಾರೆ ಅಲ್ಲಿ ಜಾತ್ರಾ ವಿಶೇಷ ಅಂತಂದೇಳಿ ಮನೆಲೆಲ್ಲ ನಾನಾಥರ ಅಡಿಗೆ ಮಾಡಿ ತೇರು ಮುಗಿಸ್ಕೊಂಡು ಬಂದು ಫಂಕ್ಷನ್ಗಳು ಮಾಡ್ತಾರೆ ನಾಟಕ ಮಾಡ್ತಾರೆ ಬಯಲಾಟ ಇರ್ತದೆ ಚೆನ್ನಾಗಿ ಮಾಡಿಕೊಂಡು ಹೋಗ್ತಾರೆ ಮತ್ತು ನಮ್ಮ ನಮ್ಮ ಹಳ್ಳಿಯೇ ಬಂದಾಗ ನಮಗೆ ಇಲ್ಲಿ ನಮ್ಮದು ಚೆನ್ನಬಸವೇಶ್ವರ ದೇವರು ಅಂತ ಐತಿ ಅಲ್ಲಿ ನಾವು ದಸರ ಹಬ್ಬದಾಗ ಪಲ್ಲಕ್ಕಿ ತಗೊಂಡ್ಬರ್ತಾರೆ ಬೆಳ್ಳಿ ಪಲ್ಲಕ್ಕಿ ತಗೋಂಬಂದು ಮತ್ತು ಪಲ್ಲಕ್ಕಿ ಪೂಜೆ ಮಾಡ್ತಾರೆ ನಮ್ಮೂರು ವಿಶೇಷ ಅಂದರೆ ಚೆನ್ನಬಸವೇಶ್ವರದ್ದು ಹೋಳ್ಗೆ ಮಾಡ್ತೀವಿ ಮತ್ತು ಕರ್ಜಿಕಾಯಿ ಅಂತ ಅದನು ಮಾಡ್ತೀವಿ ಆತಗೆ ಪಲ್ಲಕ್ಕಿದು ಸುತ್ತ ಹಳ್ಳಿ ಎಣ್ಣದೆ ಹೆಣ್ಣು ದೇವರು ಬಾ ಪಲ್ಲಕ್ಕಿ ಬರ್ತದೆ ಆತ ಚೆನ್ನಬಸ್ವೇಶ್ವರ ದೇವರಿಗೆ ಪಲ್ಲಕಿ ಪೂಜೆ ಮಾಡ್ತಾರೆ ಎಲ್ಲ ಅಣ್ಣ ತಂಗಿ ಅಂತಂದೇಳಿ ಅವ್ರ ಪೂಜೆ ಮಾ ಇದು ಪಲ್ಲಕಿ ಇದನ್ನು ಮಾಡ್ಕೊಂಡು ಮತ್ತು ಅವ್ರವರ ಸ್ಥಳಕ್ಕ ಅವ್ರು ಹೋಗ್ತಾರೆ ನಾವು ಎಲ್ಲ ಜನ ಸಾರ್ವಜನಿಕರೆಲ್ಲ ಹೋಗಿ ನೋಡಿ ಚೆನ್ನಾಗಿ ಬರ್ತೀವಿ ನಮ್ಗೆ ಖುಷಿ ಆಗ್ತದೆ ವರ್ಷಕೊಂದುಸರಿ ಹಬ್ಬ ಅಂತಂದರೆ ಹಬ್ಬ ಖುಷಿ ಆಗ್ತದೆ ನೋಡ್ತಿವಿ ಆಮೇಲೆ ನಮ್ಮ ಹಂಪಿಯಾಗೆ ಒಂಥರ ಪ್ರವಾಸ ಉದ್ಯಮ ಸ್ಕೂಲಾಗೆ ಹುಡುಗರು ಸಾರ್ ಕರ್ಕೊಂಡ್ ಹೋಗ್ತಾರಪ್ಪ ಹಂಪಿ ಬಗ್ಗೆದೆ ಮಾಹಿತಿ ತಿಳಿಸ್ತಾರೆ ಎಲ್ಲ ಹುಡುಗರಿಗೆ ಆಗಲಿ ಮಕ್ಕಳಿಗೆ ಆಗಲಿ ಮತ್ತು ಕಾಲೇಜುಗಳಗಾ ಆಗಲಿ ಅದರ್ ಬಗ್ಗೆ ಹಂಪಿ ಹಿನ್ನಲೆಯನ್ನು ತಿಳಿಸ್ತಾರೆ ಮತ್ತು ಎಲ್ಲಾವುದು ಬಗ್ಗೆ ನಮಗೆ ಆ ನಮ್ಮ ವಿಜಯನಗರ ಜಿಲ್ಲೆ ಹೆಸರು ವಾ ಹೆಸರ್ವಾಸಿ ಆಗ್ಯಾತಂತ ನಾನು ಹೇಳ್ತಿನಿ ಆಮೇಲೆ ನಮ್ಮವು ಹಳ್ಳಿ ಅಂತ ಬಂದಾಗ ನಮ್ಮ ಊರಿನ ದೇವರುಗಳು ಆ ದೇವರುಗಳಿಗೆ ನಾವು ಹೋಗ್ತೀವಿ ವಿಶೇಷವಾಗಿ ನಮ್ಮ ಧರ್ಮದ್ದು ಏನೈತೆ ನಾವು ಅದನ್ನೆಲ್ಲ ಪೂಜೆ ಮಾಡ್ತೀವಿ ನಮ್ಮ ಹರಕೆ ಏನೈತೆ ನಾವು ಅದನ್ನು ತೀರಿಸ್ತೀವಿ ನಾವು ನಮ್ಮ ಸ್ಫೂ ಮತ್ತು ತೀರುಸ್ತೀವಿ ನಮ್ಮ ಮಕ್ಕಳಿಗೆ ಅದರ ಬಗ್ಗೆ ಏನೈತೆ ನಾವು ಹೇಳಿ ಅವರಿಗೆ ನಮ್ಮ ಪ್ರದೇಶದ್ದು ಹಿಂಗೈತೆ ನಾವು ಪ್ರವಾಸೋದ್ಯಮದ ನಾವು ಅಲ್ಲಿ ಇಲ್ಲಿ ಕರ್ಕೊಂಡ್ ಹೋಗಿ ಅವ್ರ ಬಗ್ಗೆ ಅದರ್ ಬಗ್ಗೆ ನಾವು ತಿಳಿಸ್ತೀವಿ ಅದರ್ ಬಗ್ಗೆ ತಿಳಿದರೆ ನಮ್ಮ ಮಕ್ಕಳಿಗೆ ಮುಂದಿನ ತಲೆ ಜನರಲ್ ಜನರಲ್ ನಾಲೆಜ್ ಬೆಳಿತದೆ ಅದು ಇದರಿಂದ ಹಿಂಗಿತ್ತು ಹಿಂಗೆ ಆಗೆತಲ್ಲ ಹಿಂಗ್ ಬೆಳದತಿ ನಮ್ಮ ದೇಶ ಅವಾಗಿನ ವಾತಾವರಣ ಹಿಂಗಿತ್ತು ಇವಾಗಿನ ವಾತಾವರಣ ಹಿಂಗೈತೆ ನಮ್ಮ ದೇಶ ಅಂತಂದೇಳಿ ನಮ್ಮ ಮಕ್ಕಳಿಗೆ ನಾವು ತಿಳಿಸಿ ಹೇಳ್ತಿವಿ ಅದರಿಂದ ಅವ್ರು ತಿಳ್ಕೊಂತಾರೆ ಅವರ ಜೀವನಕ್ಕೆ ಅದು ಅನುಕೂಲ ಆಗ್ತದೆ ಅಂತಂದು ನಾವು ನಾವು ಹೇಳ್ಕೋತ ಇರ್ತೀವಿ ನಮ್ಮ ಮಕ್ಕಳಿಗೆ ಆಮೇಲೆ ಎಲ್ಲ ದೇವರ ದೇವರ ಬಗ್ಗೆ ಆಗಲಿ ಪ್ರವಾಸದ ಬಗ್ಗೆ ಆಗಲಿ ತಿಳಿಸ್ತೀವಿ ನಮ್ಮ ಊರು ನಮ್ಮ ವಿಜಯನಗರ ಜಿಲ್ಲೆ ಟಿ ಬಿ ಡ್ಯಾಮ್ ಅಂತ ತುಂಗಭದ್ರಾ ಡ್ಯಾಮ್ ಅಂತೈತಿ ತುಂಗಭದ್ರಾ ಡ್ಯಾಮ್ನ ಬಗ್ಗೆ ಮಾಹಿತಿ ನಾವು ಹೇಳ್ತಿರ್ತೀವಿ ಮತ್ತು ಕರ್ಕೊಂಡ್ ಹೋಗ್ತೀವಿ ಆಗಸ್ಟ್ ತಿಂಗಳಾಗ ಕರ್ಕೊಂಡ್ ಹೋಗಿ ಅಗಸ್ಟ್ ಹದಿನೈದು ದಿನ ಡ್ಯಾಮಿಗೆ ಕರ್ಕೊಂಡು ಹೋಗಿ ಅದರ್ದೇಲ್ಲ ತೋರಿಸ್ಕೊಂಡು ಮನೇಲಿ ಏನನ್ನು ಮಾಡ್ಕ್ಯ ಅಡಿಗೆ ಮಾಡ್ಕೊಂಡು ಹೋಗಿರೋದೆಲ್ಲ ಊಟ ಮಾಡಿಸಿ ಅಲ್ಲಿ ಕುಂತ್ಕೊಂಡು ನೀರಿನ ನೀರಿಂದೆಲ್ಲ ತೋರಿಸ್ತೀವಿ ಎಲ್ಲವುದು ಮಾಹಿತಿ ಹೇಳ್ತಿವಿ ಖುಷಿಲಿಂದ ಆಡ್ತಾರೆ ಅವರು ಅಲ್ಲಿ ನೀರಿನಲ್ಲಿ ಆಡ್ತಾರೆ ಅಲ್ಲಿ ಏನೇನು ಇದ್ರೆ ಯಾವನ್ನು ಆಟ ಸಾಮಾನು ಅಂಥವ್ ಆಡೋವಿದ್ರೆ ಆಡ್ತಾರೆ ಎಲ್ಲರ ಜೊತೆ ಊಟ ಮಾಡ್ತಾರೆ ಡ್ಯಾಮ್ ನೋಡ್ತಾರೆ ಮೀನುಗಳೆಲ್ಲ ಪ್ರದರ್ಶನ ನೋಡ್ತಾರೆ ಮೀನಿನ ಬಗ್ಗೆ ಆಗಲಿ ತಿಳ್ಕೋಂತಾರೆ ಫೋಟೋ ತಕ್ಕೊಂತಾರೆ ನಾವು ಎಲ್ಲ ಮಕ್ಕಳು ನಾವು ತಂದೆ ತಾಯಿ ಎಲ್ಲ ಫೋಟೋ ತಕ್ಕೊಂಡು ಖುಷಿಲಿಂದ ನೋಡ್ಕೊಂಡು ಬರ್ತೀವಿ ನಮ್ಮ ವಿಜಯನಗರ ಜಿಲ್ಲೆ ವಿಶೇಷತೆ ಇದು